ಸ್ಮಾರ್ಟ್ ಫೋನ್ ಈ ಹೊಸ ಯುಗದಲ್ಲಿ ಈಗ ಇದೇನು ಬಂದಿವೆ ಸ್ಮಾರ್ಟ್ ಫೋನ್ಗಳು ಇದರ್ದು ಭಾಳ ಒಳ್ಳೆ ಅನಾನುಕೂಲ ಮತ್ತು ಅನಾನುಕೂಲಗಳು ಇವೆರ್ಡೂ ವಿಷಯ ಹೆಂಗಿದೆ ಅಂತಂದ್ರೆ ಇದಕ್ಕೆ ಹಿಡ್ದು ಒಳ್ಳೇದು ಏನೇನು ಆಗಿದೆ ಅಂತಂದ್ರೆ ಈಗ ನಾವು ಫೋನ್ ಪೇ ಅದು ಮಾಡ್ತೇವೆ ಗೂಗಲ್ ಪೇ ಮಾಡ್ತೇವೆ ಮತ್ತು ನೆವಿಗೇಷನ್ ಮತ್ತು ಇವೆಲ್ಲ ಇವೇನು ನಡೆಯುತ್ತವೆ ಇವು ನೆವಿಗೇಷನ್ ಆಗಲಿ ಮತ್ತೊಂದಾಗಲಿ ಇವೆಲ್ಲ ಏನಪ್ಪ ಒಳ್ಳೆ ಒಳ್ಳೆ ಒಳ್ಳೆ ಮೊಬೈಲ್ದಾಗೆ ಒಳ್ಳೆ ಏನಪ್ಪ ಇವು ಬಂದಿವೆ ಸ್ಮಾರ್ಟ್ ಫೋನ್ಗಳು ಅಂತಂದ್ರೆ ಇವು ಇದರೊಳಗೆ ಎಲ್ಲ ತೋರಿಸ್ಲತ್ತಾವೆ ಅಂದ್ರೆ ನಮ್ಮ ಲೈಫಿಗೆ ಭಾಳ ಈಸಿ ಮಾಡಾಕಿದೆ ಇದು ಆ ಸ್ಮಾರ್ಟ್ ಫೋನ್ಗಳು ಮತ್ತು ಅಷ್ಟೇ ಅಷ್ಟು ಅದರೊಳಗೆ ಹಾನಿ ಭೀ ಅಷ್ಟೇ ಜಾಸ್ತಿಯಾಗ್ಲತ್ತಿದೆ ಆ ಹಾನಿ ಏನು ಏನೇನಿವೆ ಅಂದ್ರೆ ದುನಿಯಾದ್ದಿವೆ ಇದರೊಳಗೆ ನಾವು ಹೇಳ್ಕೊಳ್ತಾ ಹೋದ್ರೆ ಆದ್ರೆ ಒಂದು ಸ್ವಲ್ಪ ಹೊತ್ತಿನ ಇದರೊಳಗೆ ಇದರೊಳಗೆ ಒಂದನೇದು ಎರಡಾಗಿ ಎರಡ್ನೇ ಎಲ್ಲಕ್ಕಿಂತ ಖರಾಬು ಏನು ಬಂದುದೆಂದ್ರೆ ಮಕ್ಕಳು ಊಟ ಮಾಡೋ ಟೈಮಿನಾಗ ಮೊಬೈಲ್ ಬೇಕು ಅವರು ಬರೀ ಏನಪ್ಪ ಯಾವ್ದಾರು ಆ್ಯಪು ಡೌನ್ ಲೋಡ್ ಮಾಡ್ಕೊಳ್ಳೋದು ಗೇಮ್ಸ್ ಆಡೋದು ಇವು ಪಬ್ಜಿ ಆಡೋದು ಮತ್ತೊಂದಾಡೋದು ಇವೆಲ್ಲ ತಲೆಗೆ ಹುಚ್ಚು ಹಿಡ್ದು ಹೋಗಿದೆ ಪೋರಗಳಿಗೆ ಇದು ಇಷ್ಟೇ ಎಷ್ಟು ಒಳ್ಳೆ ಫೋನ್ ಇದೆ ಅಷ್ಟೇ ಹಾನಿಕಾರಕ ಭೀ ಇದೆ ಈ ಮೊಬೈಲ್ಗಳ್ದಾಗೆ ಈಗ ರೊಕ್ಕಗಳು ಹೋಗ್ಲತ್ತಾವ ಆ ರೊಕ್ಕಗಳು ಹೆಂಗೆ ಹೋಗ್ಲತ್ತಾವ ಅಂದ್ರೆ ಇವು ಸ್ಮಾರ್ಟ್ ಫೋನ್ ಕಡಿಂದೇ ರೊಕ್ಕಗಳು ಹೋಗ್ಲತ್ತಾವ ಗೊತ್ತು ಭೀ ಆಗೊಲ್ಲ ಹೋಗಿವೆ ಎಲ್ಲಿ ಹೋಗ್ಲತ್ತಾವ ಏನು ಆಗ್ಲತ್ತವ ಅನ್ನೋದು ಅಷ್ಟು ಖರಾಬು ಟೈಮ್ಗಳು ಭೀ ಬಂದಿವೆ ಒಂದೊಂದು ಅದಕ್ಕೆ ಇದಕ್ಕೆ ಮುಂದಿನ ದಿನಗಳ್ದಾಗೆ ಮತ್ತಿದು ಇನ್ನೊಂದು ಬಂದಿದೆದು ಎ ಐ ಸ್ಮಾರ್ಟ್ ಅಂತ ಈಗಿಂದು ಅದು ಎಲ್ಲಕ್ಕಿಂತ ಅದಕ್ಕೆ ನಾವು ನಮ್ಮ ಮಕ್ಕಳು ಮತ್ತು ನಾವು ನಾವು ಹೆಂಗೆ ಯೂಸ್ ಮಾಡ್ತೇವೆ ಅದು ಚೆಂದ ಭೀ ಬರ್ತದೆ ಮತ್ತ ಖರಾಬೊಂದು ವಿಚಾರ ಹಾಕಿದೆವು ತಲೆಯಾಗೆ ಅಂದ್ರೆ ಪೂರ ಖರಾಬೊಂದು ಭೀ ವಿಚಾರಗಳು ಮೊಬೈಲ್ದಾಗೆ ಬರ್ತಾವೆ ಈ ಒಳ್ಳೇದಾಗಬೇಕಾದ್ರೆ ನಾವು ಮೊಬೈಲ್ದಾಗ ಈಗ ನಾವು ಎಲ್ಲಾರು ಒಂದು ಯಾವುದೋ ಒಂದು ಹುಡಕ್ಲತ್ತಿದೇವೆ ಅಂದ್ರೆ ಥಟ್ ಅಂತಹೇಳಿ ಒಂದು ನಮಗೆ ಬೀದರ್ನಿಂದ ಗುಲ್ಬರ್ಗಕ್ಕೆ ಎಷ್ಟು ಕಿಲೋ ಮೀಟ್ರ್ ಆಗ್ತದೆ ಹೇಳು ಅಂತಿಕೆ ಸ್ಮಾರ್ಟ್ ಫೋನ್ ಧನ್ ಅಂತ ಹೇಳ್ಯಾಕ್ತದದು ಅದು ಹೇಳ್ತದೆದು ಇಷ್ಟು ಭಾರಿ ಹೇಳ್ತದೆ ಮತ್ತು ಟೂಲ್ ಗೇಟ್ ಎಷ್ಟು ಹತ್ತವ ಹೇಳು ಅಂತಿಕೆ ಟೂಲ್ ಗೇಟ್ ಹೇಳ್ತದೆ ಮತ್ತು ಅದು ಅಲ್ದೇ ಸ್ಪೀಡ್ ಬ್ರೇಕರ್ ಏಷ್ಟಿವೆ ಅಂದ್ರೆ ಸ್ಪೀಡ್ ಬ್ರೇಕರ್ ಭೀ ಹೇಳೋಷ್ಟು ಸ್ಮಾರ್ಟ್ ಫೋನ್ಗಳು ಆಗಿವೆಂದ್ರೆ ನಾವು ಎಲ್ಲೋ ಒಂದು ವಿಸ್ಮಯ ಜಗತ್ತಿನಾಗ ಇದ್ದಿದ್ದೇವೆ ಇದು ಭಾಳ ಮುಂದೆ ಮುಂದಿನ ಬರುವಂಥ ದಿನಗಳ್ದಾಗೆಂದ್ರೆ ನಾವು ಚೆಂದೊಂದು ಯೂಸ್ ಮಾಡ್ಲತ್ತೇವೆಂದ್ರೆ ಎಲ್ಲ ಚೆಂದ ಆಗ್ತದೆ ಅದೇ ಖರಾಬೊಂದು ಹೋಗ್ಲತ್ರ ಗೊತ್ತು ಭೀ ಆಗಲ್ಲ ಹೊಗ್ಯಾರ ಒಂದೊಂದು ಸಲ ಹಿಂಗ ರೊಕ್ಕ ನಡೆದಿವೆ ಇದ್ರೊಳಗಿಂದು ನಾವು ನೋ ನೋಡಡ್ಕೆ ಯಾವ್ದೋ ಆ್ಯಪ್ಲ್ಲಿ ಡೌನ್ ಲೋಡ್ ಮಾಡ್ಕೊಲತ್ತಿದ್ದೇವೆ ಆ ಆ್ಯಪ್ ಆ ಒಂದೊಂದು ಆ್ಯಪಿಗೆ ರೊಕ್ಕ ಭೀ ಇವೆ ಆ ರೊಕ್ಕ ಯಾವಾಗ ಕಟ್ ಆಗ್ಲತ್ತಿವೆ ಅದು ಭೀ ಖೂನಾಗಲ್ಹೋಗಿದೆ ಅಷ್ಟು ಖರಾಬಂದು ಪರಿಸ್ಥಿತಿವೆ ಬಂದಿವೆ ಒಳ್ಳೆ ಪರಿಸ್ಥಿತಿ ಭೀ ಹೊಂಟಿವೆ ಇದು ಮೊಬೈಲ್ ಅನ್ನೋದು ಇವತ್ತಿನ ಜೀವನದಾಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾರ್ಟಾಗಿ ಹೋಗಿದೆ ಇದು ಸ್ಮಾರ್ಟ್ ಫೋನ್ ಅನ್ನೋದು ಈ ಸ್ಮಾರ್ಟ್ ಫೋನ್ ಇಲ್ದೆಯೇ ಮನುಷ್ಯ ಯಾರು ಭೀ ನಡೆಯಲ್ಲ ಹೋಗ್ಯಾರ ಹುಟ್ಟಿದ ಕೂಸು ಹಿಡ್ಕೊಂಡು ಮುದುಕರ ತನ ಎಲ್ಲರ ಕೈಯಾಗ ಮೊಬೈಲ್ ಆಗಿ ಹೋಗಿದೆ ಮತ್ತು ಅದು ಅಲ್ದೇ ಈಗಿಂದ ನಾವು ನೋಡದಂಥ ದಿನಗಳಿಗೆ ಜನ್ರೇಷನು ನಮ್ಮ ಓರೆಲ್ಲ ಇದ್ದದ್ದು ಇದೇ ಲಾಸ್ಟ್ ಜನ್ರೇಷನ್ ಏನೋ ಅನ್ಕೊಳ್ತೆ ನಾ ಮೊಬೈಲು ಇಲ್ದೊರಂದರೆ ಈಗ ಮುಂದೆ ನಮ್ಮ ಹೆಂಡ್ತಿದೆ ಎಲ್ಲ ಹಿಡ್ಕೊಂಡು ಎಲ್ಲರ ಬಳಿ ಕೈಯಾಗ ಮೊಬೈಲ್ ಇಲ್ದೇ ನಮ್ಮ ಕೈಯಾಗ ಮೊಬೈಲ್ ಇಲ್ದೇ ನಡೆಲ್ದೆ ಈ ನಮ್ದು ಲಾಸ್ಟ್ ಜನ್ರೇಷನ್ ಅಂದ್ರೆ ನಮ್ಮ ಮಮ್ಮಿಯರು ಜನ್ರೇಷನೇ ನಾ ಅಂದ್ಕೊಳ್ತಿದೆ ಇದರ ಬಾದ ಮುಂದೆಲ್ಲ ಸ್ಮಾರ್ಟ್ ಈಗ ನಾವು ಮನೆಯಾಗೆ ಹೋಗ್ತೇವೆ ಮನೆಯಾಗೆ ಹೋಗೋದು ಮನೆಗಿಂತ ಮೊದಲೇ ನಾವು ಸ್ಮಾರ್ಟ್ ಫೋನ್ದಾಗ ಲೈಟ್ ಹಾಕೋಂತಿಕೆ ಲೈಟ್ ಬೀಳುತ್ತವೆ ಫ್ಯಾನ್ ಹಾಕೋಂತಿಕೆ ಫ್ಯಾನ್ಬೀಳುತ್ತವೆ ಎ ಸಿ ಚಾಲು ಆಗ್ಲತ್ತಿವೆ ಸ್ಮಾರ್ಟ್ ಫೋನ್ಲಿಂದ ಅದು ಅಲ್ದೇ ಈಗ ರಿಮೋಟು ಪೈಲೆ ರಿಮೋಟ್ ಎಲ್ಲಿದೆ ರಿಮೋಟ್ ಎಲ್ಲಿದೆ ಅಂತ ಹೇಳ್ತಿದ್ದೆವು ಈಗ ಮೊಬೈಲ್ ಎಲ್ಲಿದೆ ಅದ್ರಾಗೆ ಟಿ ವಿ ಚಾಲು ಮಾಡಿಡು ನಾ ಬರಸ್ತಾನ ಎ ಸಿ ಚಾಲು ಮಾಡಿಡು ನಾ ಬರ್ತಿಕೆ ತಣ್ಣಗೆ ಸಿಗಬೇಕು ಮೊಬೈಲು ಗಾಡಿ ಎಲ್ಲಿ ಹೋಗ್ಲತ್ತಿದೆ ಎಲ್ಲಿ ನಡ್ದಿದೆ ಜಿ ಪಿ ಎಸ್ಸು ಮೊಬೈಲ್ದು ಕಾರಿನಾಗ ಇತ್ತು ಅಂದ್ರೆ ಮೊಬೈಲ್ದಾಗ ನಾವು ನೋಡುತ್ತಿದೆ ಜಿ ಪಿ ಎಸ್ಸು ಹಾಕ್ಕೊಂಡು ಮೊಬೈಲ್ ಎಲ್ಲೆಲ್ಲಿ ಹೋಗ್ಲತ್ತಿದೆ ಎಲ್ಲಿ ನಿಂದ್ರಲತ್ತಿದೆ ಎಷ್ಟು ಕಿಲೋ ಮೀಟರ್ ಓಡ್ಯಾಡ್ದ ಇಂಥ ಮೊಬೈಲ್ಗಳು ಇಂಥ ಸ್ಮಾರ್ಟ್ ಫೋನ್ಗಳು ಆಗರ್ಲಿಂದು ಒಳ್ಳೆರಿಗಿ ಒಳ್ಳೆ ವಿಚಾರಧಾರೆ ಎಂದರಿದು ತಲೆ ಏನು ಭೀ ಅದ ಎಲ್ಲ ತಲೆದು ಕೆಲಸ ಇದೆ ತಲೆ ಏನು ವಿಚಾರ ಮಾಡ್ತದೆ ಮೊಬೈಲ್ ಅದು ದಿಕ್ಕಿನಾಗ ಹೋಗ್ತದೆ ಇದು ಆ ಅಂಥ ಪರಿಸ್ಥಿತಿ ಬಂದು ಕುಂತದೀಗ ಈ ಮೊಬೈಲು ಮನುಷ್ಯಗೆ ಒಳ್ಳೇದು ಭೀ ಮಾಡ್ತಿದೆ ಕೆಟ್ಟದು ಭೀ ಮಾಡ್ತಿದೆ ಅದು ಅಲ್ದೇ ಮೊಬೈಲ್ಗಳು ಈಗ ಯಾರ್ದಾರು ಕಳೆದೋಯ್ತು ಅಂತಂದ್ರೆ ನಾವು ಒಂದು ಸ್ಮಾರ್ಟ್ ಫೋನ್ಗಳು ಎಲ್ಲಿ ಕಳೆದೋಗಿದೆ ಅಂದ್ರೆ ನಾವು ಇನ್ನೊಂದು ನಂಬರ್ ಹಾಕಿ ಕೂಡ್ಲತ್ತಿದೆ ಅಲ್ಟರ್ನೇಟ್ ನಂಬರು ಅದು ಎಲ್ಲರ ಗಲ್ತಿಲಿಂದ ಮನುಷ್ಯ ಅಗರ್ ಸಿಮ್ ತೆಗ್ದು ಬೇರೆ ಸಿಮ್ ಹಾಕ್ಕೊನು ಅಂದ್ರೆ ಥಟ್ ಅಂತಹೇಳಿ ಮತ್ತೊಂದು ಸ್ಮಾರ್ಟ್ ಫೋನಿಗೆ ಮೆಸೇಜ್ ಹೋಗ್ಲತ್ತಿದೆ ಅದು ಅಲ್ದೇ ಇವತ್ತಿನ ದಿನಗಳ್ದಾಗೆ ಎಲ್ಲಕ್ಕಿಂತ ದೊಡ್ಡದು ಪೊಲೀಸರು ಯಾರಿಗೆ ಕಳ್ಳಗೆ ಹಿಡಿಬೇಕಾದ್ರೆ ಈ ಮೊಬೈಲ್ ಆ್ಯಪ್ ತ್ರೂನೇ ಹಿಡಿಲತ್ತಾರೆ ಜಿ ಪಿ ಎಸ್ ತ್ರೂನೇ ಅಂತಹೇಳಿ ನಾ ಹೇಳ್ತೀನಿ